ಕಾಲ ಕ್ರಮೇಣ ಕೋಲಾರ ಜಿಲ್ಲೆಯ ಒಂದು ಆರ್ಥಿಕ ಸ್ಥಿತಿ ಬಹಳ ಬದಲಾಗಿದೆ ರಸ್ತೆಗಳು ತುಂಬ ಅನುಕೂಲವಾಗಿದೆ ನೀರಿನ ಸೌಲಭ್ಯ ತುಂಬನೇ ಚೆನ್ನಾಗಿದೆ ಇದಕ್ಕೆ ಕಾರಣ ಅಂದರೆ ಬದಲಾಗುತ್ತಿರುವ ಯುವ ಜನತೆ ಇಲ್ಲಿ ಯುವ ಜನತೆಯಲ್ಲಿ ಒಂದು ಒಂದು ಧನ್ಯವಾದ ವಿಶ್ವಾಸ ಹಾಗೂ ಒಂದು ಜನ ಪರ ಕಾಳಜಿ ಏನು ಅದು ಕಾಣಬಹುದು ಹಾಗಾಗಿ ಜಾಗದ ರೇಷ್ಮೆಯ ಉತ್ಪಾದನೆ ಆಗಿರ್ಬೋದು ಹಾಲು ಉತ್ಪಾದನೆ ಸು ಪ್ರತಿಯೊಂದರಲ್ಲೂ ಕೂಡ ಹೆಚ್ಚಿನ ಒಂದು ಆಸಕ್ತಿಯಿಂದ ಕೆಲಸ ಮಾಡಿ ಆರ್ಥಿಕ ಸ್ಥಿತಿಯನ್ನು ಅಭಿವೃದ್ಧಿಪಡ್ಸೋದರ ಮೂಲಕ ಜನತೆಯಲ್ಲಿ ನೆಮ್ಮದಿ ಶಾಂತಿ ಆರ್ಥಿಕ ಸುಸ್ಥಿತಿಯನ್ನ ನಾವು ಕಾಣ್ಬೋದು